ಹಲೋ ಮಹೇಶ ರೀ ಹಾಂ ನಿಮ್ದು ಅಗ್ರೋ ಶಾ ಅಗ್ರೋ ಶಾಪ್ ಅದಲ್ಲ ರೀ ನಿಮ್ದು ರೀ ಹಾಂ ಅದೇ ರೀ ನಮಗೆ ಒಂದು ತೆಂಗಿನ ಕಾಯಿದು ತೋಟ ಮಾಡಬೇಕ್ಲತ್ತಿದರು ನಮ್ಮ ಏರಿಯಾದಾಗೆ ರೀ ಒಂದಿಷ್ಟು ತೆಂಗಿನ ಸಸಿ ಅಂತ ಏನೋ ಪಾಡ್ ಅಂತರಲ್ಲ ರೀ ಅದು ಬೇಕಿತ್ತು ನಮಗೆ ಹಾಂ ರೀ ಹ್ಯಾಂಗೆ ನಮ್ದು ಎಂಟು ಎಕರೆ ಅದೆ ನೋಡಿರಿ ಚಂದ ನೀರಾವರಿ ಐತೆ ನೋಡಿರಿ ಬಾವಿ ಐತೆ ನಮ್ಮ ಕಡೆ ಹಾಂ ಬಾವಿ ಐತ್ರಿ ನಮ್ಮ ಕಡೆ ನಮ್ದು ನವಾದ್ಗಿ ಅಂತ ರೀ ಇಲ್ಲೇ ಕಮ್ಲಾಪುರ ಬಾಜು ಬರ್ತೈತೆ ರೀ

ಇಲ್ಲಿ ಇಲ್ಲರಿ ನಾನೆ ಫಸ್ಟ್ ಹಾಕ್ಲತ್ತಿದ್ದು ರೀ ನಮ್ಮ ಏರಿಯಾದಾಗೆ

ಈಗ ಇಲ್ಲಿ ಯಾರುನು ಇಲ್ಲರಿ ಅಸಲು ಅಕ್ಕಿಂಗೆ ಸುಮ್ಮನೆ ಉಲ್ಟಾ ಒತ್ತಿ ಹಿಡ್ದು ಊರು ಐತವ್ರು ಉಲ್ಟಾ ಕೆಳಗೆ ಹೋಗ್ಬೇಕು ಆತದಲ್ಲ ರೀ ಕರ್ನಾಟಕದಾಗೆ ನಿಮಗೆ ಅತ್ಲಕೇನು ಕೇಳ್ದರೆ ಅದೇ ಹಿಂಗೆ ಹಿಂಗೆ ಹೇಳಿರಿ ನನಗೆ ಹಾಂ ರೀ ನೀರಾವರಿ ನೀರಾವರಿ ಮನರವ್ರ ನೀರು ಹ್ಯಾಂಗೆ ರೀ ನಿಮ್ಮ ಕಡೆ ಸಸಿ ಹೆಂಗವೆ ರೇಟ್ ರೀ ನೋಡಿ ರಿ ಇಪ್ಪತೈದು ಬಿ ಝರ ಜಾಸ್ತಿ ಆಲತದ ರೀ ಬಾಳ ಅದಾವೆ ನಮ್ಮದು ಎಂಟು ಎಕ್ರೆ ಅದು ಪೂರಾ ಟೋಟಲ್ಲ ನಮ್ದು ನಾಲ್ಕು ಎಕ್ರೆ ನಮ್ದು ದೋಸ್ತುದ್ದು ನಾಲ್ಕು ಎಕ್ರೆ ಮಾಡಬೇಕಲ್ಲತ್ತಿದೇವು ಇಲ್ಲ ನೀವು ಝರ ನಮ್ಮನ್ನು ಇಲ್ಲಿ ನೀವು ನಮ್ಮ ಕಡಿಂದ ಏರ್ಯಾ ಅದೆ ಸ್ವಲ್ಪ ನಾವು ಝರ ಇತರಿಗರ ಎಟ್ರಾಟ್ ಇನ್ನೊಂದು ಝರ ಮಾಡ್ತಿರಾ ಏನೋ ಅಂತ ಇಪ್ಪತೈದು ಅಂತೀರೇ ಅದೇ ಒಂಚೂರು ಫೈನಲ್ ಈಗ ಹಾಂ ಕರೆಕ್ಟ್ ಅದರವು

ಕರೆಕ್ಟ್ ಕರೆಕ್ಟ್ ಖರೆ ಆಯ್ತು ತೋರಿ ಆಯ್ತು ತೋರಿ ಇಪ್ಪತೈದು ರೂಪಾಯಿ ಮಾಡಿರಿ ದೊಡ್ದು ದೊಡ್ಡದು ಐತೆ ರೀ ಮತ್ತೆ ಏನೇನು ಗೊಬ್ಬರ ಅದೆ ಅದೆ ರೀ ನಿಮ್ಗೆ ಅದ್ರ ಸಂಬಂಧಿ ಹಾಂ ಹಾಂ ಅದೇ ರೀ ಅದೇ ಕಲ್ಲಿಮ್ ಕಲ್ಲಿಮ್ ಗೊಬ್ರ ಅಂತರಲ್ಲ ರೀ ಹಾಂ ರೀ ಹಾಂ ಅದರ ಪಾಡ್ ಸಿದ್ದದಾ ನಮಗೆ ಅದು ಬೇಕಿತ್ತು ರೀ ಮೇನ್ ಪಾಡ್ಸ್ ಗೊಬ್ಬರ ಬಿ ಬರ್ತಿನಿ ನಿಮ್ಮ ಕಡೆ ಹಾಂ ರೀ

ಈ ಏ ಅದ್ರದ್ದು ಏನು ಇಲ್ಲ ತೋರಂಬಲ್ಲ ತಿಪ್ಪೆ ಅದೆ ತಿಪ್ಪೆ ಗೊಬ್ಬರ ಮಾಡ್ಕೋತೇವೆ ನಾವು ಅದರ ರೀ ನೀವೊಂದು ಅದೊಂದು ಕೇಳ್ಬೇಕು ಅಂದಿದ್ದೆ ನಮ್ದು ಗುಲ್ಬರ್ಗ ಝರ ಬಿಸಿಲು ಹೆಚ್ಚಿಗ್ ಅಲ್ಲಾ ಬರ್ತಾವೆ ಅಂತ ರೀ ಈ ಟೈಮ್ಗೆ ನೀರಿಂದು ಅದು ಆಲೋಚೆ ಅಲ್ಲರಿ ನೀರಿಂದು ಬಿಸಿಲು ಬಿಸಿಲು ಜಗೆ ಅಲ್ಲಾ ನಮ್ಮ ಕಡೆ ಬಿಸಿಲು ಭಾಳಲ್ಲಾ ಹಾಂ ರೀ ಹಾಂ ರೀ ಹಾಂ ರೀ ಹಾಂ ರೀ

ಆಯ್ತು ತೋರ್ಸಿ ಬರಮ ತೋರಿ ಅಂದ್ರೆ ಆಯ್ತು ತೋರಿ ಆಯ್ತು ತೋರಿ ಬರ್ತಿನಿ ನಾನು ನಾಡ್ದು ಬರ್ತಿನಿ ತೊರಿ ಓಕೆ ನಮ್ಸ್ಕಾರ ರೀ